ನಮಸ್ಕಾರ ಕುಮಾರ್ ನಾಯಕ್ ಅಂತ ಮಾತಾಡ್ತಿರೋದು ನಾಗನಹಳ್ಳಿ ಗ್ರಾಮದಿಂದ ಮಾತಾಡ್ತಿರೋದು ಅರವತ್ತು ವರ್ಷ ಆಯಿತು ನಾವು ಲಂಬಾಣಿಗರು ಬಂಜಾರ್ ಸಂಘದವರು ಅರವತ್ತು ವರ್ಷ ಆಯಿತು ತಾಂಡ್ದವರು ಅರವತ್ತು ವರ್ಷ ಆಯಿತು ಒಂದು ಶಿವಲಾಲ್ ಗುಡಿಗೆ ದೇವ್ಸ್ಥಾನಕ್ಕೆ ಜಾಗಯಿಲ್ಲ ಗೌರ್ಮೆಂಟ್ ಜಾಗ ಅಧಾರ ಕೇಳಿದ್ರು ಯಾರು ನಮಗೆ ಕೇಳಾಕೆ ಅಂತೆ ಯಾಕೆ ಅಂತೆ ನಾವು ಇರೋದೇ ಒಂದು ಇಪ್ಪತ್ತು ಇಪ್ಪತೈದು ಜನ ಮಾನಿಯಾಗ ರೀ ನಮ್ಮ ಶಿವಲಾಲದು ಗುಡಿದು ಜಾಗ ಇಲ್ಲ ಜಾಗ ಕೊಟ್ಟ ಮ್ಯಾಗ ಆಮೇಲೆ ಏನೋ ಸಣ್ಣದ ಮಣ್ಣದು ದೇವ್ಸ್ಥಾನ ಕಟ್ಸ್ಕೊಂಡು ನಮ್ದು ಎಲ್ಲಿ ಯಾವ ಊರಲ್ಲಿ ಕೇಳು ಯಾವ ತಾಂಡದಲ್ಲಿ ಯಾವ ತಾಂಡದಲ್ಲಿ ಕೇಳು ಶಿವಲಾಲ್ ಗುಡಿ ಶಿವಲಾಲ್ ಬುಡಿಯ ಬುಡುಮುರಿ ಅಮ್ಮ ಇದ್ದೆ ಇರ್ಬೇಕು ಆ ಥರ ಇಲ್ಲ ನಮಗೆ ಸೊಸೆಟಿ ಶಾಲಿ ಹಿಂದ್ಗಡಿ ನಮ್ಮ ಮನೆ ನಾಲ್ಕನೇ ವಾರ್ಡು ಇಂದ್ರ ನಗರ ಅಂತು ನಾಗನಹಳ್ಳಿಲ್ಲಿ ಗ್ರಾಮದಲ್ಲಿ ನಾಗನಹಳ್ಳಿ ಗ್ರಾಮ ಅಲ್ಲಿ ಇರ್ಕಿರೋದು ನಾವು ಲಂಬಾಣಿ ಅವ್ರು ಅಂತ ಅರವತ್ತು ವರ್ಷ ಆಯಿತು ಇಪ್ಪತ್ತು ಇಪ್ಪತೈದು ಮನೆವ್ರು ಅದೀವಿ ನಮಗೆ ಯಾ ಥರ ತಾಂಡನಂತೆ ಒಕ್ಲು ಮಾಡ್ತಾಯಿದ್ದಾರೆ ಒಂದು ಜಾಗಯಿಲ್ಲ ದೇವ್ಸ್ಥಾನ ಜಾಗಯಿಲ್ಲ ನಮ್ಮ ಶಿವಲಾಲಿಗೆ ಗುಡಿ ಮಾಡಾಕೆ ಪೂಜೆ ಮಾಡಾಕೆ ಜಾಗಯಿಲ್ಲ ಆ ಥರನ್ಯಾಗ ನಮ್ಮ ಶಿವಲಾಲಿಂದು ನಾವು ಏನಂತ ಜಯಂತಿ ಮಾಡ್ತೀವಿ ನಾವು ದೇವರಿಗೆ ನಿಂತು ಕಾಪಾಡ್ತೀವಿ ಯಾವ ಥರ ಶಿವಾಲಾಲಿಗೆ ವರ್ಷಕ್ಕೆ ಒಂದು ಸಲ ಮಾಡ್ತೀವಿ ಪಷ್ಟು ಶಿವಾಲಾಲ್ ದೇವ್ಸ್ಥಾನಕ್ಕೆ ಪಷ್ಟು ಇದಿನ್ನ ಸಿಹಿ ಮಾಡಿ ಪೂಜೆ ಮಾಡಿ ಎಲ್ಲ ಸೋಮವಾರ ದಿನ ಸಿಹಿ ಮಾಡಿ ಎಲ್ಲ ಸಿಹಿ ಇಡಿ ಅದು ನಮ್ಮ ದೇವ್ಸ್ಥಾನ ಶಿವಾಲಾಲ್ ದೇವ್ಸ್ಥಾನ ಇದು ಅನ್ನೋದು ಇಲ್ಲ ನೀಚ ಅನ್ನೋದು ಇಲ್ಲ ಬರಿ ಸಿಹಿ ಊಟ ಆಮೇಲೆ ಬುಡುಮರಿ ಅಮ್ಮ ಅಂತ ಇವರಿಗೆ ಸೋಮವಾರ ಮಾಡಿದ್ನಂದರೆ ಮಂಗಳವಾರ ದಿನ ಆಯಮ್ಮಂದು ಜಾತ್ರೆ ಆಯಮ್ಮಗಾ ಬಲಿ ಕೊಡ್ತೀವಿ ಬಲಿ ಅಂದರೆ ಕುರಿ ಕುರಿ ಕೋಳಿ ಇಲ್ಲ ಕುರಿ ಇಂಥವ ಬಲಿ ಕೊಡ್ತೀವಿ ಟಗರು ಅಂತ ಬಲಿ ಕೊಡ್ತೀವಿ ಆ ದೇವ್ಸ್ಥಾನ್ದ ಆತು ಆಮೇಲೆ ಆಯಿತಾ ಆಮೇಲಿಂದ ಉಗಾದಿನೂ ಮಾಡ್ತೀವಿ ಉಗಾದಿ ಮಾಡ್ದಿಂದ ಮೂರು ದಿವ್ಸತಾಗ ಏನು ಯಾವ ಥರ ಮಾಡ್ತೀವಿ ನೀವು ಏನು ಮಾಡ್ತೀರಿ ಎಲ್ಲ ಉಗಾದಿಗ ಮೂರು ದಿವಸ ಚಂದ್ರನ ನೋಡಿದ್ದರೂ ನೀವು ಎಲ್ಲರಿಗೆ ಚಂದ್ರಾಗ ಕೈ ಮುಗಿತಿ ನಮ್ದ್ರಾಗ ಹೀಗಿಲ್ಲ ಉಗಾದಿ ಚಂದ್ರ ನೋಡಿ ಕೂಡಲೆ ನಮ್ಮ ದೊಡ್ಡವ್ವ ಆಗಲಿ ಚಿಕವ್ವ ಆಗಲಿ ದೊಡ್ಡಪ್ಪ ಆಗಲಿ ದೊಡ್ಡವ್ವ ಆಗಲಿ ಅಣ್ಣ ಆಗಲಿ ಅತ್ತಿಗೆ ಆಗಲಿ ಎಲ್ಲಾರ ಕಾಲು ಕೈಯಿಗೆ ಕೈ ಕಾಲಿಗೆ ಬೀಳ್ತೀವಿ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ತೀವಿ ಅವ್ರು ದೊಡ್ಡವ್ರು ಏನಂತ ಆಶೀರ್ವಾದ ಕೊಡ್ತಾರೆ ಒಳ್ಳೆತನ ಇದೀರಪ್ಪ ಅಂತ ಅವತ್ತು ಏನು ಮಾಡ್ತೀವಿ ಮೂರು ದಿವಸ ಚಂದ್ರನ ನೋಡ್ದಾಗ ಸಿಹಿ ಮಾಡ್ತೀವಿ ಸಿಹಿ ಮಾಡಿ ಊಟ ಮಾಡಿ ಸಿಹಿಗೆ ಪಾಯಸ ಯಾವ ಥರ ಮಾಡ್ತೀರ ಆ ಥರ ಮಾಡ್ತೀವಿ ಆಮೇಲೆ ನಾಲ್ಕು ಜನಕ್ಕೆ ನಾವು ಉಗಾದಿಗೆ ನಾಲ್ಕು ಜನ ಏನು ಯಾವಾಗ ಕರಿ ಅಂತೀರಾ ಕರಿ ಅಂದರೆ ಏನೋ ಮಟನೊ ಚಿಕನೊ ಏನಂತ ಅದು ಒಂದು ಇದು ಏನೊ ಕಾಲು ಕೆಜಿ ಹಿಂಗೆ ಅಂದು ಆ ಥರ ಮಾಡ್ಕೊಂಡು ಆಚರ್ಸ್ತಾ ಉಗಾದಿ ಹಬ್ಬ ಮಾಡಿದೀವಿ ಶುಭ ದಿನ ಅಂತ ಉಗಾದಿ ಮಾಡಿದ್ದೀವಿ ಆಮೇಲೆ ಉಗಾದಿ ಆದ ಮ್ಯಾಗ ನೆಷ್ಟು ನಮ್ಮದು ಸಾತಿಹಾಡಿ ಅಂತಿದೆ ಸಾತಿಹಾಡಿಗೆ ಅದು ಬರಿ ಕೋಳಿ ಹಬ್ಬನೆ ಕೋಳಿ ಹಬ್ಬ ಮಾಡ್ತೀವಿ ಕೋಳಿ ಹಬ್ಬ ಯಾವ ಥರ ಮಾಡ್ತೀವಿ ಅಂದರೆ ಮಂಗಳವಾರ ದಿನ ಎಲ್ಲರು ಏಳು ತಾಯಮ್ಮ ಏಳು ತಾಯಮ್ಮಂಗೆ ದೇವ್ಸ್ಥಾನ ನೀವು ಏಳು ತಾಯಮ್ಮ ಅಂತೀರಿ ನಾವು ಏನಂತೀವಿ ಸಾತಿಹಾಡಿ ಅಂತೀವಿ ಸಾತಿಹಾಡ್ದಿ ಏಳು ಜನ ಅಕ್ಕ ತಂಗಿಯವ್ರು ಅವರು ಆ ದೇವ್ರಿಗೆ ಮಾಡಿ ಕೋಳಿ ಹಬ್ಬ ಇನ್ನ ಯಾವ್ಕಾ ಅಂಥವಲ್ಲ ಇಂತಿಂಥವ್ಕ ಆಯಮ್ಮದೆ ಬುಜ್ರಿ ಸಣ್ಣ ತಾಯಿ ಅವೆಲ್ಲ ಅಂತ ನಾವು ಮಾತಾಡಿದ್ದು ಅಂತ ಹೇಳ್ಕೀವ್ ಅಂದ್ರ ಅವೆಲ್ಲ ಅಮ್ಮ ಕಾಣ್ಸ್ಕೊಂಡು ನಮ್ದ್ರಾಗ ಲಂಬಾಣಿ ಭಾಷ್ನಾಗೆ ಬುಜ್ರಿ ಅಂತ ಹೇಳ್ತೀವಿ ಆಮೇಲೆ ಇನ್ನೊಂದು ಸಲ ಮಾಮೂಲಿ ಮಾಮೂಲಿ ಸಣ್ಣ ತಾಯಿಗೆ ಅಲ್ಲಿರು ಕರೆಕ್ಟ್ ಆಗಿ ಅಂತ ತಾಯಿಗೆ ಆ ತಾಯಿ ಹೆಸ್ರು ಇಡ್ತೀವಿ ಬುಜ್ರಿ ಅಂದರೆ ದೊಡ್ಡ ತಾಯಿ ಆ ತಾಯಿಂದು ಇಷ್ಟಿಷ್ಟು ದಪ್ಪ ಬಿಲ್ಲಿಯಾದಂಗ ರುಪಾಯಿ ಬಿಲ್ಲಿ ಹೆಂಗ್ ಆತೊ ಆ ಥರ ಆಗ್ತಾವ ತಾಯಿದು ಮತ್ತು ಐದು ದಿವ್ಸಾಕ್ಕ ಆರು ದಿವ್ಸಾಕ ಎಡೆ ಮಾಡ್ತೀವಿ ಎಡೆ ಮಾಡಿ ಐದು ಜನ ಮುತ್ತೈದೆಯರು ಕರ್ಕೊಂಬಂದು ನೀರು ಹಾಕಿ ಅವರಿಗೆ ಐದು ಜನ ನಾವೆಲ್ಲ ನಮಸ್ಕಾರ ಮಾಡಿ ಮುಂದೆ ಹೋಗಿ ಹಿಂಗೆ ಕಳ್ಸಿ ಬರ್ತೀವಿ ಮುಂದೆ ಕಳ್ಸಿ ಬರ್ತೈತೆ ಇಲ್ಲಿ ಹೊರ್ಗಡೆ ಹೋಗಿ ಹಿಂಗ ಒಂದು ಬೇವಿನ ಮರ ಎಲ್ಲಿ ಇರ್ತಾದೆ ಅಲ್ಲಿ ಹೋಗಿ ಇಟ್ಟು ಬರ್ತೀವಿ ಆ ತಾಯಿ ಮುಂದೆ ಹೋದಂಗೆ ಆ ಥರ ಇದು ಕೋಳಿ ಹಬ್ಬದ್ದು ಆತು ಅವಾಗ್ನಿಂದ ನೆಷ್ಟು ದಸರಾ ಮಾಡ್ಕೊಳ್ತೀವಿ ದಸರಾ ಹೆಂಗೆ ರೀ ನಮ್ಮ ಸಣ್ಣ ಹುಡ್ಗುರ್ಲಿಂದ ನಾವು ಭಾಳ ಕೂದ್ಲು ಹಂಗೆ ಕೂದ್ಲು ಹಂಗೆ ಬಿಟ್ಟಿರ್ತೀವೆ ಚೂಟಿ ಅಂತ ಇಷ್ಟು ಉದ್ದ ಜಡೆ ಬಿಟ್ಟು ಹಿಂಗ್ ಬಿಟ್ಟಿರ್ತೀವಲ್ಲ ಅವ ಕಟ್ಟಿಂಗ್ ಮಾಡ್ಸಿಲ್ಲ ಆವಾಗ ಇಷ್ಟು ದಿವ್ಸಾಕ್ಕೆ ಅಂತ ಅವ್ರು ಕೂದಲ ತಗಸ್ತೀವಿ ಕೂದಲ ತಗ್ಸಾ ಐದು ಭೇಟಿಯಾಗ್ಲಿ ಎರಡು ಭೆಟಿಯಾಗ್ಲಿ ಒಂದು ಭೇಟಿಯಾಗ್ಲಿ ಇಂಥಾವು ಮಾಡ್ಕೊಂಡು ಅದು ದಸರಾ ಹಬ್ಬ ಆತು ಅದು ಆದ್ಮ್ಯಾಗೆ ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬ ಯಾವ ಥರ ಮಾಡ್ತೀವಿ ಅಂದರೆ ದೀಪಾವಳಿ ಹಬ್ಬ ಯಾವ ಥರ ಮಾಡ್ತೀವಿ ಅಂದರೆ ಪಸ್ಟ್ನೆ ದಿವಸ ನೀವು ಲಕ್ಸ್ಮಿ ಲಕ್ಷ್ಮೀ ಪೂಜೆ ಕುಂದಿಸ್ತೀರಿ ನಾವು ಕೆಲೊ ಜನ ಈಗ ಬರ್ತಾ ಲಕ್ಷ್ಮೀ ಪೂಜಿನೆ ಕುಂದಿರ್ಸಿ ನಮ್ಮ ಜನ್ದಾಗ ಆವಾಗ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರೋ ಥರ ಪಸ್ಟಿಗೆ ನಮ್ಮ ಹಿರ್ಯರಿಗ್ ಏನೋ ಈ ಬ್ರಾಮಂಡ್ರ್ ಗಾಟ ಕೈ ಹಾವ್ದಾಟ ಗೊತ್ತಲ್ಲ ಪಸ್ಟಿಗೆ ನಮ್ಮನ ದಡ್ಡ ಜನ ನಮ್ಮ ಈ ಲಂಬಾಣಿಯರಿಗೆ ಏನು ಜನರು ಗೊತ್ತಿಲ್ಲ ಲಿಪ್ಪಿಡ್ಕಿಯಿಲ್ಲ ಏನಿಲ್ಲ ನಮ್ಮದು ಹೇ ನೀ ಇದು ಮಾಡಿ ಅಂದ್ಯಾ ನೀನು ಅದೆ ಮಾಡರೆ ನಾವು ಆ ಥರ ನಮ್ಮ ಹಿರಿಯರು ನೆನ್ಪ್ಸ್ಕೊಂಡು ಬಂದ್ಬುಡಿ ಅಮವಾಸಿ ದಿವಸ ನೀನೇನು ಲಕ್ಷ್ಮೀ ಪೂಜಿ ಮಾಡ್ತ್ಯೊ ನೀನು ಸುಮ್ಮನೆ ಕುರಿ ಕೊಯ್ ಅಂದಾಗ ನಾವು ಟಗರು ಕೊಯ್ದೀವಿ ಅದೇ ಬ್ರಾಮ್ರ್ ಇದೀಗ ಏನು ಮಾಡ್ಯಾರ ಮಾರ್ವಾಡಿಗೆ ಮಾರ್ವಾಡಿ ಲಂಬಾಡಿ ಅಣ್ಣ ತಂಬ ಅವ್ರ ಶಣ್ ಹೆಂಡತಿ ಮಕ್ಕಳು ಅವ್ರ ದೊಡ್ಡ ಹೆಂಡತಿ ಮಕ್ಕಳು ಅವ್ರಿಗೆ ಏನು ಮಾಡಿದರು ಅವ್ರು ಸೊಲ್ಪ ಓದ್ದವರು ಅವ್ರ್ ಶಣ್ ಹೆಂಡತಿ ಮಕ್ಕಳು ದೊಡ್ಡ ಹೆಂಡತಿ ಅದು ನಮ್ಗೆ ಏನು ಅಂತಾರ ಅಡಿಗೆ ಲಂಬಾಣಿ ಅಂತಾರ ಅವ್ರಿಗೆ ಏನು ಅಂತಾರ ಊರು ಮಾರ್ವಾಡಿ ಅಂತಾರ ಅವ್ರ ಎವಾಡಿಗ್ ಹೋದ್ರು ನಾವು ಕುರಿ ಕೋರಿ ದನ ಇವು ಎಮ್ಮೆ ಮೇಸ್ಕೊಂಡು ನಾವು ಹಿಂಗ್ ಅದೀವಿ ಅದ್ರ ಮ್ಯಾಗ ಅವ್ರಿಗೆ ಪೂಜಿ ಮಾಡ್ಸಿದ್ದರು ಪೂಜೆ ಮಾಡ್ಸಿದ್ದರು ಏನಂತ ಅವರು ಏನು ಮಾಡಿದ್ದರು ಅವ್ರೂನು ಟಗರು ಕೊಯ್ದು ಅವ್ರು ಇಲ್ಲಿ ಮಾಲ್ದೆಗೆ ಎಲ್ಲಾರು ಸೇರಿ ಮಾಲ್ದೆಗೆ ನಾವು ಮನಿಗೆ ಬಂದು ಟಗ್ರು ಕೊಯ್ದ್ರೆ ಊರು ತುಂಬ ಹಂಚ್ತೀವಿ ನೂರು ಐನೂರು ರೂಪಾಯಿ ಆಗಲಿ ಐವತ್ತು ರೂಪಾಯಿ ಆಗಲಿ ಒಂದು ಭಾಗ ಒಂದು ಗುಡ್ಡೆ ಅಂತ ಒಂದು ಪಾಲಿಗೆ ಅಂದ್ರೆ ಗುಡ್ಡೆ ಲೆಕ್ಕ ಪಾಲು ಲೆಕ್ಕ ಅಂದ್ರೆ ಈ ಕಡೆ ಕರ್ನಾಟಕ ಈ ಕಡೆ ಬಳ್ಳಾರಿ ಸೈಡ್ ಆಯಿತು ಗುಡ್ಡೆ ಲೆಕ್ಕ ಅಂದರೆ ಇದು ಮಂಡ್ಯ ಸೈಡ್ ಆಯಿತು ಆ ಥರ ಮಾತಾಡ್ತಾ ಅದೀವಿ ಅಂದ್ರೆ ಎಲ್ಲರಿಗೆ ತಿಳಿಬೇಕಲ್ಲ ಆ ಥರ ನೂರು ರೂಪಾಯಿ ಆಗಲಿ ಒಂದು ಗುಡ್ಡೆ ಕೊಡ್ತೀವಿ ನೂರು ರೂಪಾಯಿ ಆಗಲಿ ಒಂದು ಪಾಲು ಕೊಡ್ತೀವಿ ಮನೆಗೆ ಸೇಟ್ರ ಏನು ಮಾಡ್ತಾರೆ ಗೊತ್ತಾ ಅವರು ಸೇಮು ಒಂದು ಮಾಲ್ದಲ್ಲಿ ಟಗರು ಥರ ಸುಸ್ತ್ರ ಮಾಡ್ಕೊಳ್ತಾರೆ ಟಗರಿಗೆ ಮಾಡ್ಕೊಂಡಿದ್ದು ಮಾಡ್ಕೊಳ್ತಾರೆ ಆ ಥರಾನೆ ಮಾಡಿ ಎಲ್ಲಾರ ಸೇರಿ ಚೂರಿ ಹಾಕ್ದಿ ಹಾಕ್ತಾರಾ ಮಾಲಿ ಟಗರಿಗೆ ಅವ್ರು ಏನು ಮಾಡ್ತಾರೆ ಒಂದು ಮನಿಗೆ ಆಗಲಿ ಅದು ಮಾಲ್ದಿದೆ ನಾವು ಹೆಂಗೆ ಈ ಮಟನ್ ಹಂಚ್ಕೊಂತಿವೊ ಅವ್ರು ಹಂಗೆ ಮಾಲ್ದಿದ ಹಂಚ್ಕೊಂತಾರೆ ಮಾಲಿದ ಇದು ಮಾಲ್ದಿ ಮಾಡ್ತಾರಲ್ಲ ಅದ್ರದ್ದು ಹಂಚಿ ಕೊಡ್ತಾರೆ ಈಟ್ ಈಟ್ ಆಗಲಿ ನೂರು ರೂಪಾಯಿ ಬರಲಿ ಇನ್ನೂರು ರೂಪಾಯಿ ಬರಲು ಎಲ್ಲಾರ ಮನೆಗೆ ಶಾಸ್ತ್ರೋತ್ರ ಪ್ರಕಾರ ಅವ್ರಿಗೆ ತಗೊತಾರೆ ಅವ್ರ್ದ ಸಿಹಿ ಆತೊ ಅದಾಗ ಲಕ್ಷ್ಮೀ ಅವ್ರು ತಾವು ಹೋತು ಲಂಬಾಣಿ ಅವ್ರ್ತಾಗೆ ಬರೆ ಕೋಳಿ ಕುರಿ ಕೋಳಿ ಕುರಿ ಕುಡಿಯೋದು ಆ ಕಳ್ ಬಟ್ಟಿ ಸರಾಯಿ ಕಳ್ ಬಟ್ಟಿ ಸಾರಾಯಿ ಇದೇ ಜೀವನ್ದಾಗ ಈಗ ಕೆಲೋ ಜನ ನಮ್ಮೋರು ಸೊಲ್ಪ ಓದ್ಕೊಂಡು ಎಮ್ ಎ ಮಾಡ್ಕೊಂಡು ಹುಷಾರಾಗಿ ಕೆಲೋ ಜನ ಎಮ್ ಎಲ್ ಎ ಆದರು ಕೆಲೋ ಜನ ಇದು ಆದರು ಇದು ಮಾಡ್ಕೊಂತು ಹಿಂಗೆ ಎಲ್ಲ ಬೆಳ್ಕಿಗೆ ಕಾದಾರ ಬೆಳ್ಕು ಇದ್ರೆ ಬೆಳ್ಕಿಗೆ ಇರೋದು ಕಡ್ಮಿ ಇದನ್ನ ಹಿಂದೆ ಕೆಲೋ ಬಡುವ್ರು ಅದಾರ ಏನು ಅದಾರೆ ಅಂತ ಎಷ್ಟೋ ಬಡುವಾಗ್ಲೇ ಅವ್ನೊಂದು ನಮ್ಮ ಶಿವಲಾಲಿಗೆ ಬಿಟ್ಟು ಬುಡುಮಾರಿಗೆ ಬುಟ್ಟು ಮುಂದಿಲ್ಲ ಅವ್ರ್ದು ಆಚರಣೆ ಮಾಡಲೇಬೇಕು ಬೆಳ್ಗೆ ಎದ್ರ ಅವ್ರ್ದೆ ನಮಗೆ ಧ್ಯಾನ ಬುಡುಮುರಿ ಅಮ್ಮ ಶಿವಲಾಲು ಹತ್ರ ಮಾಡ್ಕೊಂಡು ಇದು ಮಾಡ್ಕೊಂಡು ಜೀವ್ನಕ್ಕ ಭಾರಿ ಜೀವನ್ದಾಗೆ ಕಷ್ಟ ಇದ್ದ ಒಂದು ನಾಗನಹಳ್ಳಿಯಲ್ಲಿ ಗ್ರಾಮಲ್ಲಿ ನಮಗೆ ಅರವತ್ತು ವರ್ಷ ಆಯಿತು ಓಟ್ ಕಾರ್ಡ್ ಇದೆ ರೇಷನ್ ಕಾರ್ಡ್ ಇದೆ ಆಧಾರ್ ಕಾರ್ಡ್ ಇದೆ ಗುಡಿ ದೇವ್ಸ್ಥಾನಯಿಲ್ಲ ಶಿವಲಾಲ್ದು ಬುಡುಮುರಿ ದೇವ್ಸ್ಥಾನಯಿಲ್ಲ ಅಂದ್ರೆ ನಮಗೆ ಯಾಕೆ ಅಂತೆ ಯಾವ್ದ್ರೊ ಕಷ್ಟ ಕಾಲ್ದಾಗ ಏನೋ ಒಂದು ಜೀವನ ಮಾಡ್ಕೊಂಡು ಹೀಗೆ ಸೊಲ್ಪ ಸೊಲ್ಪ ಯಾರೋ ಪುಣ್ಯಾತ್ಮ ದಣಿಯರು ಕೊಟ್ಟರು ಅವ್ರು ಜಾಗ ತೊಗೊಂಡು ಇವ್ರು ನಾಲ್ಕು ಸಾವಿರ ಎರಡು ಸಾವಿರ ತೊಗೊಂಡು ಅದ್ರ ಮ್ಯಾಗ ಜಾಗ ಹಾಕೊಂಡದ್ದೀವಿ ನಾವು ಗೌರ್ಮೆಂಟಿಗೆ ಸೋಲೊದಿಲ್ಲ ಆ ಥರ ಕೊಟ್ಟು ಕೊಟ್ಟು ಅವನ ಕಷ್ಟ ಕಾಲ್ದಾಗ ಮಾಡ್ಕೊಂಡೀವಿ ಅದು ನಮ್ಮ ಹೆಸ್ರಿಗೆ ಇಲ್ಲ ಇನ್ನ ಏನೊ ಅದು ಗೌರ್ ಪಂಚಾಯ್ತ್ಯಾಗ ಕೇಳಿದ್ರು ಏನು ಪಂಚಾಯ್ತ್ಯಾಗ ಅಂದ್ರೆ ಈಗ ಅವ್ರು ಬಂದು ಸೈನ್ ಮಾಡ್ಬಕಪ್ಪ ಅವಾಗ ನಿಮ್ಮ ಹೆಸ್ರಿಗೆ ಬರ್ತಾದೆ ಇಲ್ಲ ಇವ್ನಿಗೆ ಬರ್ತೈತಪ್ಪ ಅಲ್ಲಿಗೆ ತಗಣ ಇಲ್ಲಿಲ್ಲ ಮನೆದು ಚರಂಡಿದು ಎರಡು ಎರಡು ತೆರಿಗೆ ನೀರಿಂದು ಚರಂಡಿದು ಇದು ಎರಡು ತೆರಿಗೆ ಕಟ್ಟಿಸಿ ನಿಮ್ಮ ಜಾಗದಲ್ಲಿ ಕಟ್ತೇವಪ್ಪ ಅಂತ್ಹೇಳಿ ಕೇಳ್ತಾರೆ ಈ ಥರ ನಮ್ಗೆ ನೋವಾಗ್ತಾಯಿದೆ ನಮಗೆ ದೇವ್ಸ್ಥಾನಯಿಲ್ಲ ಏನಿಲ್ಲ ಒಂದು ದಯವಿಟ್ಟು ಕೇಳ್ಕೊಳ್ತೇವೆ ಒಂದು ದೇವ್ಸ್ಥಾನ ಜಾಗ ಎಲ್ಲ ನಮ್ಮ ಬಂಜಾರ ನಮಸ್ಕಾರ ಸಾತಿ ಸಾತಿಹಾಡಿ ಬೌದೇ ಅಂದರೆ ಎಲ್ಲರಿಗೆ ಕೈ ಮುಗ್ದೇನ ಅಂತ್ಹೇಳಿ ಒಂದು ದೇವ್ಸ್ಥಾನ ಇಲ್ಲ ಗುಡಿ ಜಾಗ ಇಲ್ಲ ಸಾರ್ವಜನಿಕರ ಮುಖದಲ್ಲಿ ಎಲ್ಲರ ಕಣ್ಣು ಬಿಟ್ಟು ಸೊಲ್ಪ ಕಣ್ಣು ತೆಗಿರಿ ನಮ್ಮ ಕಾರುಬಾರಿ ನಾಯಕೆ ಕಾರುಬಾರಿ ದವ್ಸಾ ದವ ಊರು ಜನರಿಂದ ಏನೋ ಸಹಾಯ ಮಾಡಿ ಕೊಡಿ ಜೈ ಶಿವಲಾಲ್ ಜೈ ಬಡುಗುರಿಯಮ್ಮ